ನನಗೆ ಫಸ್ಟ್ ಪ್ರಾಡಕ್ಟು ನಾನು ಆರ್ಡರ್ ಮಾಡಿದ್ದೇನಂದ್ರೆ ಮೊಬೈಲ್ ವಿವೋ ಅದರ ಪಾಸಿಟಿವ್ ಥಿಂಗ್ಸ್ ಏನು ಅಂದರೆ

ಮೊಬೈಲ್ ನಮಗೆ ಬೇಜಾರಾದಾಗ ಸಾಂಗ್ಸ್ ಕೇಳ್ಬೋದು ನಮಗೆ ಏನಾದರೂ ವಿಷಯ ಬೇಕು ಅಂದರೆ ಇಂಟರ್ನೆಟ್ಟಲ್ಲಿ ಗೂಗಲ್ ಸರ್ಚಲ್ಲಿ ಮಾಡ್ಬೋದು ಮತ್ತು ಎಲ್ಲ ಒಳ್ಳೆಯ ಅಂದರೆ ನಮಗೆ ಉಪ್ಯೋಗದಕ್ಕೆ ಬರುತ್ತೆ ದೂರದರ್ಶನವು ಮನರಂಜಿ ಸಾಧನವಾಗದೇ ಸಮಾಜದ ನೀತಿವಂತಿಕೆ ಭಾರತೀಯ ಸಂಸ್ಕೃತಿ ಮತ್ತು ರಾಷ್ಟ್ರೀಯ ಆದರ್ಶಗಳು ನಾಶಗೊಳಿಸುವ ಸಾಧನವಾ ಗಿಬಿಟ್ಟಿದೆ ಇಂದು ಮೊಬೈಲನ್ನು ಅವಶ್ಯಕತೆಯೆಂದು ಉಪಯೋಗಿಸುವುದಕ್ಕಿಂತ ಫ್ಯಾಷನ್ ಎಂದು ಹೆಚ್ಚು ಉಪಯೋಗಿಸಲಾಗುತ್ತದೆ ಇನ್ನೊಬ್ಬರಲ್ಲಿ ಟಚ್ ಸ್ಕ್ರೀನ್ ಮೊಬೈಲನ್ನು ನೋಡಿದ ಕೂಡಲೇ ಮಕ್ಕಳಿಗೆ ತಮ್ಮಲ್ಲಿಯೂ ಟಚ್ ಸ್ಕ್ರೀನ್ ಮೊಬೈಲಿರಬೇಕು ಎಂದು ಎಂದೆನಿಸುತ್ತದೆ ಮದ್ಯ ಮತ್ತು ಸಿಗರೇಟ್ಗಳು ವ್ಯಸನಗಳಾಗಿವೆ ಏಕೆಂದರೆ ಅವು ಶರೀರಕ್ಕೆ ಘಾತಕವಾಗಿದೆ ಇಂಟರ್ನೆಟ್ನಿಂದ ಅಶ್ಲೀಲ ಚ ಛಾಯಾಚಿತ್ರಗಳ್ನ ಡೌನ್ಲೋಡ್ ಮಾಡುವ ಮತ್ತು ಗಣಯಂತ್ರಕದಲ್ಲಿ ಗಂಟೆಗಟ್ಟಲೆ ಕುಳಿತು ಟೆರರ್ ಗೇಮ್ಸ್ ಆಡುವ ಮಕ್ಕಳು ನೀತಿಭ್ರಷ್ಟರಾಗುತ್ತಾರೆ ಅವರ ಮನೋವೃತ್ತಿ ವಿಧ್ವಂಸವಾಗುತ್ತದೆ ಮತ್ತು

ಮೊಬೈಲಿಂದ ನಮಗೆ ಇಂಟರ್ನೆಟ್ಟಲ್ಲಿ ನಮಗೆ ಯಾವ ವಿಷಯ ಬೇಕಾಗುತ್ತೋ ಅದೆಲ್ಲ ಸಿಗುತ್ತದೆ ಮತ್ತು ಆ ಮೊಬೈಲನ್ನು ನಾನು ಎಷ್ಟು ಇಷ್ಟಪಡುತ್ತಿದ್ದೇನೆ ಅಂದರೆ ಅದನ್ನು ಒಂದು ಚಿಕ್ಕ ಮಗು ಥರ ನೋಡ್ಕೊಳ್ತಿದ್ದೀನಿ